ಕೆಲವೊಂದ್ಸಲ ಹೇಗಾಗ್ತದ ಗೊತ್ತಾ ಈಗ ಈಗ ಆ ಎಲ್ಲ ಟೈಮು ನಾನೇ ಖರೆ ನಾ ಮಾಡಿದ್ದೇ ಭಾರಿ ಅದು ಫರ್ಸ್ಟ್ ಬಿಡ್ಬೇಕು ಈಗ ನಾವೇನನ ಲೈಫ್ ಒಳ್ಗ ಅಚೀವ್ ಮಾಡ್ಬೇಕಂದ್ರಲಾ ನಮ್ಮ ಮುಂದೆ ಒಬ್ಬ ಗುರು ಅಂತ ಹೇಳಿರ್ತನ ಅಂದ್ರಾ ಈಗ ಹುಟ್ಟುದ್ಲೆ ಯಾರು ಕಲ್ತು ಬರೊಂಗಿಲ್ಲಲ್ಲಾ ಹಾಗೇ ಮನುಷ್ಯನೂ ಒಂದು ಏನಾರ ಕಲಿಯಬೇಕು ಅಂದ್ರೆ ಅದು ಯಾರ್ಲಿಂದರೆ ಕಲಿಯಬೇಕು ನೀ ಸ್ವತಃ ಕಲಿಬೋದು ಇಲ್ಲಾಂತ್ ಅನ್ನಂಗಿಲ್ಲ ಆದ್ರ ನಿನಗೆ ಗೊತ್ತಿಲ್ದೇ ಇರೋದು ಇನ್ನೊಬ್ರ ಹತ್ರನು ಗೊತ್ತಿರ್ತೈತಲ್ಲಾ ಸೋ ಹಾಗೆ ನಾನೂ ಒಬ್ರಲ್ಲಿಂದ ಇನ್ನೊಬ್ರಲ್ಲಿಂದ ನನ್ಗ್ ಯಾರ್ಯಾರು ಛಂದ ಅನಿಸ್ತರೋ ಫೋಟೋಗ್ರಾಫಿದಾಗ ವೀಡಿಯೋಗ್ರಾಫಿದಾಗ ಅವ್ರ್ಲಿಂದ ನಾನು ಕಲಿನಿತೀ ಆಲ್ ದ ಟೈಮ್ ಕಲಿತೀನಿ ನನ್ಗೇನು ಬೇಜಾರಿಲ್ಲ ನನ್ಗ ಏನಾರ ಕಲಿಯಬೇಕು ಅನಿಸ್ತಂದ್ರ ಅವ್ರಿಗೆ ಬಾಯಿ ತೆರೆದು ಕೇಳ್ತೀನಿ ನಾನು ಇದು ಹೆಂಗೆ ಇದು ಹೆಂಗೆ ಕೆಲವೊಂದ್ಸಲ ಮುಂಬೈಲಿಂದೆಲ್ಲ ಫೋಟೋಗ್ರಾಫರ್ಸ್ ಬರ್ತಾರ ವೀಡಿಯೋಗ್ರಾಫರ್ಸ್ ಬರ್ತರ ಅರೆ ಬಾಯಿ ಏ ಕೈಸಾಹೇ ಬತನ ಮೆರೆಕೊ ಎ ಕೈಸಾ ಹೆ ಅಚ್ಚಾ ವೋ ಏನು ಏನು ಗೊತ್ತ ಎಲ್ಲಿತನ ಕಲ್ಸ್ತನೋ ಒಬ್ಬ ವೀಡಿಯೋಗ್ರಾಫರು ಫೋಟೋಗ್ರಾಫರು ಒಬ್ಬ ಕಲೆಗಾರ ಅಲ್ಲಿತನ ಅವ್ನಿಗೆ ಸಾವಿರಲ್ಲ ಅದು ಇದು ಪಕ್ಕಾ ಅದಕ್ಕೆ ನಾವು ಎಕ್ಸ್ಫ್ಲೋರ್ ಆತಿರ್ಬೇಕು ಎಕ್ಸ್ಫ್ಲೋರ್ ಮಾಡ್ತಿರ್ಬೇಕು ಅದು ಪಾಯಿಂಟ್ ಅದ ಹೌದಲ್ಲಾ ಹಂಗೆ ಈಗ ನಾವೇನು ಮಾಡ್ತೀವಿ ಈಗ ನಾವೊಬ್ಬರು ಆಕಾಶ್ ಅಂತ ಅದರ ನಾ ಅವ್ರಿಗೆ ಆಲ್ ದ ಟೈಮ್ ಫಾಲೋ ಮಾಡ್ತೀನಿ ಅವರು ಅವ್ರ್ದು ಹೆಂಗಪ್ಪಂದ್ರ ನನ್ಗೆ ಹಿಂಗೆ ಕೆಲಸ ಅವ್ರು ಬಲ್ ಸೇರ್ದಾಗ್ ಹಿಡ್ದು ಇಲ್ಲಿತನ ಅವ್ರ್ಲಿ ಅವ್ರೇ ನನ್ಗ ಇದು ಹಿಂಗೆ ಅದು ಹಂಗ ಕ್ಯಾಮ್ರದಾಗ ಈ ಫ್ರೇಮ್ ಹಿಂಗಿಡಬೇಕು ಇದು ಫ್ರೇಮ್ ಹಂಗೆ ಮಾಡಬೇಕು ಇದು ಮಿಡ್ ಇಡಬೇಕು ಈ ಶಟ್ರ್ ಇಷ್ಟು ಇಡಬೇಕು ಅಂತೆಲ್ಲ ಪ್ರತಿ ಸಲ ಹೇಳ್ತಿದ್ದಾರೆ ಅಂದ್ರೀಗ ಕೆಲವೊಂದ್ಸಲ ಇವಾಗ ಶೂಟ್ ಮಾಡ್ತಿರ್ತೀವಿ ಹಾಂ ಶೂಟ್ ಮಾಡ್ಬೇಕಾರ ರೋಂಡಿ ಫೋರ್ ಎಫ್ ಇ ಎಸ್ ನ್ಯಾಗಾ ಶಟ್ರ್ ಇಟ್ಟಿರಬೇಕು ಹಾ ಹಂಡ್ರೆಡ್ ಎಮ್ ಪಿ ಎಸ್ನ್ಯಾಗ್ ಶಟ್ರ್ ಇಟ್ಟಿರಬೇಕು ಔಟ್ ಡೋರೂ ಲೈಟಿಂಗ್ ಹೆಂಗೆ ಕೊಡಬೇಕು ಇಂಡೋರು ಸಾಫ್ಟ್ ಬಾಕ್ಸ್ ಹೆಂಗೆ ಇಡಬೇಕು ಸಾಫ್ಟ್ ಸ್ಕಿನ್ ಹೆಂಗೆ ತರಬೇಕು ಎಲ್ಲ ಮ್ಯಾಟ್ರ್ ಆಗ್ತೈತ ಸೊ ಕಲಿಯಬೇಕು ಅಂದ್ರ ಒಬ್ಬ ಗುರು ಇರಬೇಕು ಸೊ ನನ್ಗ ನಾ ಹೇಳ್ಕೊಳೋದು ನನಗೆ ಗುರು ಆಕಾಶ್ ಅಂತ್ಹೇಳಿ ತೊ ಅದೇ ಹೇಳ್ದ ಆಕಾಶ್ ನನ್ಗ ಅರ್ಧಂಬರ್ಧ ಕ್ಯಾಮ್ರ ಬರ್ತದ್ರೀ ನೀವು ನನ್ಗ ಕಲ್ಸ್ಕೊಟ್ರ ಭಾರಿಯಾಗ್ತದ ನನ್ನದು ಮನೆ ಪರಿಸ್ಥಿತಿ ಗಂಭೀರದ ನಾ ಅದ್ರಲ್ಲಿಂತ ದುಡಿಬೋದು ನಂಗೆ ಕ್ಯಾಮ್ರನು ಸೊಲ್ಪ್ ಬರ್ತದ್ರೀ ಕೆಲಸ ಕಲ್ಸ್ರೀ ನಿಮ್ಮ ಬಲ್ ಬರ್ತಿನ್ ನಾನು ನಿಮ್ಮ ಕೈ ಕೆಳಗೆ ವರ್ಕ್ ಮಾಡ್ತೀನಿ ನಾ ಅಂತ ಹೌದ್ರೀ ಅಂತ ನನ್ಗ ಅವರು ಕರ್ಕೊಂಡು ಹೋದರು ಕೆಲ್ಸಕ್ಕೆ ಕರ್ಕೊಂಡು ಹೋದಾಗಾ ಸೋ ಫರ್ಸ್ಟ್ ಡೇ ನನ್ಗ ಕೊಟ್ರು ಕ್ಯಾಮ್ರ ಕದ ಕೊಟ್ಟಿದ್ ತಡನೆಲ್ಲ ಅವ್ರಿಗೆ ಗೊತ್ತಾಯ್ತು ನನ್ಗ ಸೋ ನಿನ್ಗೆ ಅರ್ಧಂಬರ್ಧ ಬರ್ತದಂತ್ಹೇಳಿ ಅರ್ಧಂಬರ್ಧ ಬರ್ತದಂತ್ಹೇಳಿ ಸೋ ಹಾಗಾಗಿ ನಾನೇನು ಮಾಡ್ದ ಸಾರಿ ಅವ್ರೇನು ಮಾಡ್ತಾರೆ ನನ್ನ ಕ್ಯಾಮ್ರ ವರ್ಕ್ ನೋಡಿ ನೀವು ಇನ್ನ ಕಲಿಯೋದು ಭಾಳದರೀ ಸೋ ನಾ ಏನು ಮಾಡ್ತೀನಿ ಅದನ್ನ ನೋಡ್ಕೊತಾ ಡೇ ಬೈ ಡೇ ಡೇ ಬೈ ಡೇ ಫೋಲೋ ಅಪ್ ಮಾಡ್ರಿ ನನ್ಗ ಅಂತಂದರು ಆಯ್ತ್ರೀ ಆಕಾಶಂತ ಕರ್ದ ಸೋ ಅಲ್ಲಿಂದ ಸ್ಟಾರ್ಟಾಗಿದ್ದು ಜರ್ನಿ ಸೋ ಹೆಂಗಂತದಾ ಇವಾಗಾ ನಾವು ಏನೇ ಕಲಿಬೇಕಾದ್ರುನಲ್ಲಾ ಸ್ವಲ್ಪ ಟೈಮ್ ಕೊಡ್ಲೆಬೇಕು ಯಾವುದೇ ಚೀಝಿರ್ಲಿ ಸೋ ಮ್ಯಾಟ್ರ್ ಆಗ್ತೈತಲ್ಲ ಇವಾಗ ನಾವೊಂದು ಒಂದು ಒಂದು ಫ್ ಒಂದು ಸೀನ್ ಶೂಟ್ ಮಾಡದಿತ್ತು ಏನು ಮಾಡತ್ತೀವಿ ಅಂತ ಈ ಹು ಈ ಫಾರ್ ಎಕ್ಸಾಂಪಲ್ ಒಂದು ಒಂದು ಒಂದು ಡಾರ್ಕ್ ಸೀನದ ಒಂದು ಸೈಕಿಕ್ ಒಂದು ಸೈಕಿಕ್ ಸೀನ್ ಶೂಟ್ ಮಾಡತಿವಿ ಅಂತಂದ್ರ ಸೋ ಅವರು ಆಕಾಶವ್ರು ಏನು ಮಾಡ್ತರಾ ಲೈಟ್ಲಾ ಆ ಎನ್ವಿರನ್ಮೆಂಟ್ ಲೈಟ್ ಭಾಳ್ ಡಾರ್ಕ್ ಇಡ್ತರ ಬರೀ ಸಬ್ಜೆಕ್ಟ್ ಮೇಲಷ್ಟೇ ಫೋಕಸ್ ಬೀಳೊಂಗ ಲೈಟಿರ್ತೈತಿ ಎನ್ವಿರನ್ಮೆಂಟ್ ಎಲ್ಲನು ಡಲ್ ಇರ್ತೈತಿ ಯಾವುದೂ ಸೌಂಡ್ ಬರಂಗಿಲ್ಲ ಅವಾಗ ಕ್ಯಾಮ್ರ ಏನು ಮಾಡ್ತರವರು ಫರ್ಸ್ಟ್ ನಾವೇನೇ ರಿಜಿಸ್ಟರ್ ಮಾಡ್ಬೇಕಾದರೂ ವೈಡ್ ಶಾಟ್ ಫರ್ಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಮಾಡ್ತೀವಿ ಅದಾದ್ಮೇಲೆ ಮಿಡ್ ಬರ್ತಿವಿ ಮಿಡ್ ಆದ್ಮೇಲೆ ಸ್ಲೋಲಿ ಕ್ಲೋಝಿ ಕ್ಲೋಝಿಗೆ ಹೋಗ್ತೀವಿ ಸೋ ಆ ಥರ ವರ್ಕ್ ಆಗ್ತೈತಿ ಸೋ ಅದು ಅದೆಲ್ಲಾ ಹಿಂಗೆ ಒಂದು ಒಂದು ಒಂದು ಒಂದು ಒಂದು ನೋಡಿ ಕಲಿಬೇಕಾಗ್ತದೆ ಅವೆಲ್ಲ ಮ್ಯಾಟ್ರ್ ಆಗ್ತೈತಲ್ಲ ಆಮೇಲೆ ಈಗ ಇನ್ ಕೇಸ್ ನಮ್ಗೆ ಏನ್ರಿ ಹೊಸದು ಕ್ಯಾಮ್ರ ಸಾಮಂದಾಗ ಇಕ್ವಿಪ್ಮೆಂಟ್ ಒಳ್ಗ ಅಪ್ಡೇಟ್ ಆಗ್ಬೇಕಂತಂದ್ರ ನಾವು ಎಷ್ಟು ಎಷ್ಟೊಂದು ಎಗ್ಝಿಮಿಷನ್ಗಳು ನಡಿತಾವ ಅಲ್ಲೋಗಿ ವಿಝಿಟ್ ಮಾಡ್ತೀವಿ ಅಲ್ಲಿ ಹೋದ್ಮೇಲೆ ನಮ್ಗ್ ಗೊತ್ತಾಗೊದು ಓ ಇವತ್ತು ಈ ಕ್ಯಾಮ್ರ ರೀಸೆಂಟಾಗಿ ಬಂದದ ಈ ವರ್ಷೊಳ್ಗ ಇದು ರಿಲಿಸಾಗ್ಯದ ಸೋ ಅವೆಲ್ಲ ಮ್ಯಾಟ್ರ್ ಆಗ್ತೈತಲ್ಲ ನಾವು ನಾವು ಓಡಾಡ್ಬೇಕು ಓಡಾ ಓಡಾಡ್ದ ಆಗ್ಲೆನೇ ಆ ಥರದ್ದು ಎಗ್ಝಿಮಿಷನ್ ಅಂತಿರ್ತವ ಅಂತಲ್ಲೆಲ್ಲ ವಿಝಿಟ್ ಕೊಟ್ಟಾಗ್ಲೆನೆ ಈ ಕ್ಯಾಮ್ರ ಹಿಂಗೆ ಈ ಲೆನ್ಸ್ ಹಿಂಗ ಇದಿಷ್ಟು ಅಪರ್ಚರ ಇದಿಷ್ಟು ಫೋಕಲ್ ಲೆಂತ ಇದು ಇಷ್ಟು ಡೈಮೆನ್ಷನ್ ಇರದು ಅಂತೆಲ್ಲ ನಮ್ಗೆಲ್ಲ ಅವಾಗೆಲ್ಲ ಒಂದೊಂದೊಂದೊಂದ್ ಮ್ಯಾಟ್ರ್ ಆಗ್ತದ ಒಂದು ಕ್ಯಾಮ್ರಮೆನ್ ಟಿಲ್ ಡೇಟ್ ಅಪ್ಡೇಟ್ ಇರೋದು ಮ್ಯಾಟ್ರ್ ಆಗ್ತೈತಿ ಅಪ್ಡೇಟ್ ಇರೋದು ಮ್ಯಾಟ್ರ್ ಆಗ್ತೈತ ಆಮೇಲೆ ಇನ್ನೊಂದು ಏನಪ್ಪಂದ್ರ ಅವೆಲ್ಲ ಏನಂತರ ಅವ್ನೆ ಅವ ಅವ್ನ್ಯಾವ ಫ್ರೇಮಿಂಗ್ ಸೆನ್ಸು ಭಾಳ ಮ್ಯಾಟ್ರಾ ಈ ಈ ಸಮ್ಟೈಮ್ಸ್ ಹೆಂಗಾಗ್ತದ ಗೊತ್ತದ ಈಗ ಎಷ್ಟೋ ಮಂದಿ ಫೋಟೋಗ್ರಾಫರ್ಸ್ ಇರ್ತಾರ ವಿಡಿಯೋಗ್ರಾಫರ್ಸ್ ಇರ್ತಾರ ಅವ್ರಿಗೆ ಫ್ರೇಮಿಂಗ್ ಸೆನ್ಸೇ ಇಲ್ಲಾಂದ್ಮೇಲಲ ಅವ್ರ ಎಂಥಾ ಕ್ಯಾಮ್ರ ಇಟ್ಕೊಂಡು ವೇಷ್ಟೇ ಅದ ಹೌದಲ್ಲಾ ಸೋ ಅದಕ್ಕೆ ಫರ್ಸ್ಟ್ ನೀವು ಯಾವುದೇ ಕೆಲಸ ಕಲಿಬೇಕಾದರು ಫರ್ಸ್ಟ್ ನೀವೊಂದು ಗುರು ಹುಡುಕ್ರಿ ಅವ್ರ್ಲಿಂತ ಎಷ್ಟು ಆತೋ ಅಷ್ಟು ಕಲೀರಿ ಯಾವುದೇ ಫೀಲ್ಡ್ ಇರಲಿ ಸ್ ನಾನು ಕಲ್ತಿದ್ದು ಫೋಟೋಗ್ರಫೀ ವಿಡಿಯೋಗ್ರಫೀ ಸೋ ಅದಕ್ಕೆ ನಾ ನಿಮ್ಗೆ ಸಜೆಸ್ಟ್ ಮಾಡೋದು